ಹಾಂ ಮೊನ್ನೆ ಅಷ್ಟೇ ನನ್ನ ಮಗ್ಳದ್ದು ಐದು ವರ್ಷದೊಂದು ಹುಟ್ಟು ಹಬ್ಬ ಇತ್ತು ಅದಕ್ಕಾಗಿ ನಾವು ಮನೆಯಲ್ಲೇ ಅಡುಗೆ ಮಾಡಿದ್ವಿ ಕ್ಯಾಟ್ರಿಂಗ್ ಎಲ್ಲ ಕೊಟ್ಟರೆ ಹಣ ಎಲ್ಲಾ ಖರ್ಚಾಗ್ತದಲ್ಲ ಅದಕ್ಕಾಗಿ ನಾವು ಮನೆಯಲ್ಲೇ ಮಾಡಿನಿ ಒಂದು ಅರವತ್ರಿಂದ ಎಪ್ಪತ್ತು ಜನ ಒಟ್ಟಾಗಿದ್ರು ಅವರಿಗೆಲ್ಲ ಅಡುಗೆ ನಾವೇ ಮಾಡಿದ್ದು ಮನೆಯಲ್ಲೂ ಸಹ ನಮ್ದು ತುಂಬ ಜನ ಇದ್ದಾರೆ ನಮ್ದು ಜಾಯಿಂಟ್ ಫ್ಯಾಮಿಲಿಗೆಲ್ಲ ಹಾಗಾಗಿ ನಾವೆಲ್ಲ ಸೇರಿ ಅಡುಗೆ ಮಾಡಿದ್ವು ಐವತ್ತು ಅರ್ವತ್ತು ಜನರಿಗೆ ಮಾಡಿದ್ವಿ ಒಳ್ಳೆದಾಗಿತ್ತು ಅದೊಂದು ಎಲ್ರೂ ಒಟ್ಟುಗೂಡಿ ಒಟ್ಟಾಗಿ ಮಾಡೋದು ಅಡುಗೆ ಮಾಡುವಾಗ ಬೇರೆಲ್ಲ ವಿಷಯ ಎಲ್ಲ ಮಾತಾಡೋದು ಒಳ್ಳೆದಾಗಿತ್ತು ಅಂದರೆ ಈಗ ನಾವೊಂದು ಹದಿನೈದು ಹದಿನಾರು ಹದಿನೇಳು ಜನ ಇದ್ವಿ ಒಟ್ಟಿಗೆ ಅಡುಗೆ ಮಾಡಲಿಕ್ಕೆ ನಾನು ಮತ್ತು ನನ್ನಅಕ್ಕ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ತರಕಾರಿ ಪದಾರ್ಥ ಆಮೇಲೆ ಕೋಳಿ ಮಾಡೋದು ಮೀನು ಅದೆಲ್ಲ ಮಾಡ್ತಿದ್ವಿ ಒಂದು ನಾಲ್ಕೈದು ಜನ ತರಕಾರಿ ಕೊಚ್ಕೊಳ್ಳು ಕೊಡ್ತಿದ್ರು ಆಮೇಲೆ ಒಂದು ನಾಲ್ಕೈದು ಜನ ಪಾತ್ರೆಯೆಲ್ಲ ತೊಳೆದು ಕೊಟ್ಟಿದ್ರು ಹೀಗೆ ಒಳ್ಳೆದಾಯಿತು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರು ಹಾಗಾಗಿ ನಮಗೆ ಸಹ ಸ್ವಲ್ಪ ಈಸಿ ಆಯಿತು ಒಳ್ಳೆದಾಗಿತ್ತು ಆಮೇಲೆ ಬೇರೆ ಊರಿನವರೆಲ್ಲ ಬಂದಿದ್ರು ನಾಲ್ಕೈದು ಊರಿನ ಜನ ನಮ್ಮ ಸಂಬಂಧಿಕ್ರೆ ಬಂದಿದ್ರು ಬರ್ತಡೇಗೆ ನಾವು ಕರೆದಿದ್ವಿ ಆಮೇಲೆ ನೆರೆ ಕೆರೆಯ ಮನೆಯವ್ರು ಸಹ ಬಂದಿದ್ರು ಹೇಳಿದರು ಊಟ ತುಂಬ ಚೆನ್ನಾಗಿದೆ ಎಲ್ಲಿ ಮಾಡಿದ್ದು ಎಲ್ಲಿಂದ ತಂದದ್ದು ಕ್ಯಾಟ್ರಿಂಗಾ ಹೇಳಿದರು ಅದಕ್ಕೆ ಇಲ್ಲ ನಾವು ಮನೆಯಲ್ಲೇ ಮಾಡಿದ್ದು ನಾವೆಲ್ಲ ಒಟ್ಟಾಗಿ ಮಾಡಿದ್ದು ಅಂತ ಹೇಳಿದ್ವಿ ಅದಕ್ಕೆ ಹೌದಾ ತುಂಬಾ ಒಳ್ಳೆದಾಗಿದೆ ಮನೆಯಲ್ಲಿ ಮಾಡಿದ್ದಲ್ಲ ಅದು ಆರೋಗ್ಯಕರವಾಗಿದ್ದಲ್ಲ ಆರೋಗ್ಯಕರವಾಗಿದೆ ಆ ಥರ ಎಲ್ಲ ಹೇಳಿದರು ಅದು ನಮಗೆ ಸಹ ಖುಷಿ ಆಯಿತು ಆಮೇಲೆಲ್ಲರು ಒಟ್ಟಾಗಿ ಮಾಡಿದ್ದಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯ್ತು ನಮಗೆ ಅಷ್ಟೇನು ಕಷ್ಟ ಆಗಲಿಲ್ಲ ನಮಗೆ ಅಂದರೆ ತುಂಬ ಜನ ನಾವಿದ್ವಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿದರು ಹಾಗಾಗಿ ಏನು ಕಷ್ಟ ಆಗಲಿಲ್ಲ ಒಟ್ಟಾಗಿ ಮಾಡಿದ್ವಿ ನಮ್ಮ ಗಂಡನಿಗೆ ಸ ತುಂಬ ಖುಷಿಯಾಯ್ತು ಹೊರಗಿನಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡೋದೇ ನಮ್ಗೊಂದು ಸ್ವಲ್ಪ ಆಯಾಸ ಆಗ್ತದೆ ಅದು ಬಿಟ್ಟು ಬೇರೆ ಎಲ್ಲಾ ಒಳ್ಳೇದಲ್ಲ ಒಳ್ಳೆದಾಗ್ತದೇನು ಪ್ರಾಬ್ಲಮ್ಸ್ ಇಲ್ಲ ಹಾಗಾಗಿ ಅಂತೂ ಇಂತು ಸ್ವಲ್ಪ ಒಳ್ಳೇದಾಯಿತು ನಮಗೆ ಮನೆಯಲ್ಲೇ ಮಾಡಿದ್ದಲ್ಲ ಹಾಗಾಗಿ ಏನು ತೊಂದರೆ ಏನು ಬರಲಿಲ್ಲ ಕೆಲವೊಮ್ಮೆ ಏನು ಕಮ್ಮಿ ಆದರು ಸಹ ನಾವಿದರಲ್ಲೇ ಈಗ ಜನ ಜಾಸ್ತಿ ಆದರೂ ಮನೆಯಲ್ಲಿ ಮಾಡಿದ್ರಿಂದ ನಾವು ಸ್ವಲ್ಪ ಸುಧಾರಿಸ್ಬೋದು ಅಲ್ಲಿ ಸ್ವಲ್ಪ ಎಡ್ಜಸ್ಟ್ಮೆಂಟ್ ಮಾಡ್ಬೋದು ಹಾಗಾಗಿ ಮನೆಯ ಮನೆಯಲ್ಲಿ ಮಾಡೋದೇ ಬೆಸ್ಟ್ ಅಂತ ಎಣಿಸ್ತದೆ ಇದನ್ನು ನೋಡಿ ನಾವೊಮ್ಮೆ ಮಾಡಿದ್ವಿ ಅಲ್ಲ ನಾವು ಬೇರೆ ಫಂಕ್ಷನ್ಸ ಹಾಗೆಯೇ ನಮ್ಮ ಮನೆಯಲ್ಲೇ ಮಾಡೋದು ಒಂದು ಐವತ್ತು ಅರ್ವತ್ತು ಜನರಿಗೆ ನಾವು ಒಂದ್ಸರಿ ಅಡುಗೆ ಮಾಡಲಿಕ್ಕೆ ಕೆಪ್ಯಾಸಿಟಿ ಇದೆ ನಮ್ಮಹತ್ರ ನಾವು ಮಾಡ್ತೇವೆ ನನ್ನ ಪ್ರಕಾರ ಮನೆಯಲ್ಲಿ ಅಡುಗೆ ಮಾಡೋದೇ ಬೆಟರ್ ಅಂತನಿಸ್ತದೆ ಮತ್ತು ಅಡುಗೆ ಮಾಡಲಿಕ್ಕೆ ನಾವು ಸ್ಪೀ ಸ್ಪೀಡ್ ಸ್ವಲ್ಪ ಫಾಸ್ಟ್ ವೇಗವಾಗಿ ಮಾಡಬೇಕಲ್ಲ ಹಾಗಾಗಿ ನಾವು ಒಂದು ನಮ್ಮಹತ್ರ ಒಂದು ಒಲೆ ಇತ್ತು ಒಂದು ಸೌರ ಒಲೆ ಅಂತ ಅದನ್ನು ಸಹ ಯೂಸ್ ಮಾಡಿದ್ವಿ ಇಬ್ಬರೂ ಎರಡು ಒಂದು ಮನೆ ಹತ್ತಿರದ ಮನೆಯವರಿಂದ ತಗೊಂಡ್ವಿ ಎರಡು ಆ ಥರದ್ ಒಲೆ ಅದೊಂದು ಸ್ವಸಹಾಯ ಗುಂಪಿನಿಂದ ಸಿಕ್ಕಿದ್ದು ಆ ಸೌರ ಒಲೆ ಅದನ್ನೆರಡು ತಂದು ಒಂದು ಒಂದರಲ್ಲಿ ಪಾಯಸ ಮಾಡಿದ್ವಿ ಇನ್ನೊಂದರಲ್ಲಿ ಒಂದು ಸ್ವೀಟ್ ಮಾಡಿದ್ವಿ ಸೊ ಒಳಗಿನ ಗ್ಯಾಸಲ್ಲಿ ನಾವು ಕಿಚನಲ್ಲಿರುವ ಗ್ಯಾಸಲ್ಲಿ ಇದು ಕೋಳಿ ಪದಾರ್ಥ ಮಾಡಿದ್ವಿ ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಬೇಗ ಮಾಡಲಿಕ್ಕೆ ಆಯ್ತು ಅಡುಗೆ ಹಾಗಾಗಿ ಅಲ್ಲಿ ಟೈಮ್ ಸ್ವಲ್ಪ ಉಳಿತಲ್ಲ ಹೊರಗೆರಡು ಗ್ಯಾಸು ಹೊರಗೆ ಒಂದೆರಡು ಗ್ಯಾಸ್ ಇತ್ತಲ್ಲ ಹಾಗಾಗಿ ನಾವು ಬೇಗ ಬೇಗ ಮಾಡಿದ್ವಿ ಅಷ್ಟೇನು ಕಷ್ಟ ಆಗಿಲ್ಲ ಬೇಗ ಬೇಗ ಮಾಡಲಿಕ್ಕಾಯ್ತು ನಮಗೆ